ಮೇಡಮ್ ನಾವು ಮಂಗಳೂರಿಂದ ಕಾಲ್ ಮಾಡ್ತಾಯಿದ್ದೀವಿ ಇದು ನಂದಿ ಇಲ್ಸ್ ರೆಸ್ಟೋರೆಂಟಾ ಮೇಡಮ್ ನಾವು ಮಂಗಳೂರಿಂದ ಭಾನುವಾರ ಹತ್ತು ಜನ ಬರ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ್ಗೆ ನಿಮ್ಮ ರೆಸ್ಟೋರೆಂಟಲ್ಲಿ ನಮಗೆ ಉಳ್ಕೊಳ್ಳೋದಿಕ್ಕೆ ರೂಮ್ ಸಿಗುತ್ತಾ ಹೌದು ಮೇಡಮ್ ಈ ಭಾನುವಾರ ಹತ್ತು ಟೆನ್ತ್ ಓಕೆ ಮೇಡಮ್ ಹತ್ತು ಜನ ಬರ್ತಾ ಇದ್ದೀವಿ ಮೇಡಮ್ ಓಕೆ ಎ ಸಿ ಎ ಸಿ ಬೇಕು ಮೇಡಮ್ ನಮಗೆ ನಮ್ಮ ಮತ್ತೆ ನಿಮ್ಮ ರೆಸ್ಟೋರೆಂಟಲ್ಲಿ ನಮಗೆ ಊಟ ತಿಂಡಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲಾ ಸಿಗುತ್ತಾ ಮೇಡಮ್ ಹೌದಾ ಮೇಡಮ್ ನಮಗೆ

ಹಾಂ ಹಾಂ ಹಾಂ ಹಾಂ ಹಾಂ ಮೇಡಮ್ ಹೌದು ಮೇಡಮ್ ಓಕೆ ಮೇಡಮ್ ನಾವು ಅದ್ರ ಬಗ್ಗೆ ಅಲ್ಲಿಗ್ ಬಂದಾಗ ನಿಮ್ಮತ್ತಿರ ಡಿಸ್ಕಶನ್ ಮಾಡ್ತೀವಿ ಹತ್ತು ಜನ ಮೇಡಮ್ ಹತ್ತು ಜನ ಎ ಸಿ ರೂಮ್ಸು ಹಾಂ ಚಿಕ್ಕಬಳ್ಳಾಪುರ್ ಸ್ಪೆಷಲ್ಲೂ ಏನಿರುತ್ತೊ ಅದ್ರ ಮಿಲ್ಸಲ್ಲಿ ನಮಗೆ ಕೊಡಿ ಮೇಡಮ್ ಓಕೆ ಮೇಡಮ್ ನಾವು ನಂದಿ ಹಿಲ್ಸ್ ನೋಡೋದಕ್ಕೋಸ್ಕರನೇ ಬರ್ತಾ ಇದ್ದೀವಿ ಓಕೆ ಮೇಡಮ್ ಓಕೆ ಹೌದು ಮೇಡಮ್ ಓಕೆ ತ್ಯಾಂಕ್ ಯು ಮೇಡಮ್ ಹಾಂ ಓಕೆ ಓಕೆ ಮೇಡಮ್ ತ್ಯಾಂಕ್ ಯು ಮೇಡಮ್ ಮೋರ್ನಿಂಗ್ ನಾವು ಸಿಕ್ಸ್ ಓ ಕ್ಲಾಕಿಗೆಲ್ಲ ಬರ್ತೀವಿ ಮೇಡಮ್ ಸಂಡೇ ಸಿಕ್ಸ್ ಓ ಕ್ಲಾಕ್ಗೆ ನಾವು ಬರ್ತೀವಿ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್